ನಮ್ಮನೆ ಬಳಿ ಸ್ವಚ್ಛ ಇಟ್ಕೋಬೇಕಂದ್ರೆ ದಿನಾ ಮುಂಜಾನೆ ನಾ ಏಳ್ತಿಕೆ ತಡ ಕಸ ಈಗ ಉ ಎದ್ದು ಉಡುಗಿ ಕಸ ಬೀಟ್ಬೇಕಲ್ಲ ಕಚ್ರ ಬೀಟ್ಲಾಕ ಹೊಯ್ತಿದ್ದೆ ನಮ್ಮನೆ ಬಲ್ ಇದ್ದಿದ್ದಿಲ್ಲ ಅದು ಡಬ್ಬಿ ಬೀಟದು ಅದರ ಸಲಕ್ಕ ನಾವು ನಡಕೋತ ದೂರ ಹೋಗ್ಬೇಕಾಯ್ತಿತು ದೂರ ಹೋಯ್ತಾ ಹೋಯ್ತಾ ಸಾಕಾಯ್ತಿತು ಅದರ ಸಲಕ್ಕ ನಮ್ಮನೆಗೆ ಹೇಳ್ದೆ ನಮ್ಮ ಮಕ್ಳಗೆ ಯಾರ ಒಯ್ದು ಬೀಟ್ ಬಾರ ಮಗ ಅಂತ ಒಬ್ಬರು ಭೀ ಕೇಳ್ತಿಲ್ಲ ನಮ್ಮಾತು ಅವರ ದಂಧೆ ಅವ್ರು ಮಾಡ್ಕೋತಿರು ನಾನೇ ಹೋಗಿ ಬೀಟ್ಬೇಕಾಗ್ಲಾತಿತು ನಮ್ಮನೆ ಬಾಜುದರಿಗೆ ಹೇಳಿದೆ ಯಾರಿಗರ ನಾನು ಕಚ್ರ ಬೀಟ ಮನ್ಷ ಬರ್ತಾನೇ ಇಲ್ಲಂತ ಬರ್ತಾನ್ರಿ ಈ ರೋಡಿಗೆ ಬರ್ತಾನಂತ ಹೇಳ್ಯಾರ ನೀವು ಥೋಡೆ ದಿನ ಬರ್ತಾನೆ ಖರೇನ ನಡ್ಕೋತ ಮುಂದಕ್ಕೆ ಹೋಗ್ರಿ ಅಂದರು ಆಗ ನಮ್ಮನೆ ಎಲ್ಲ ಕಚ್ರಗಳು ಇದೆಯಾ ಮನ್ಷಾಗ ಕೊಡ್ತಾ ಹೋದೆವು ಒಂದು ವಾರ ತನಕ ತಕೊಂಡಾನ ನಂಬಲಿಂದು ಅದರ ಬಾದ್ ರೊಕ್ಕ ಬೇಳತ್ತಾನವ ಎದರ್ ರೊಕ್ಕ ಅಂತ ಕೇಳಿದೆ ನಾನು ನಿಮ್ಮ ಮನೆಗಿನ ಕಚ್ರ ಒಯ್ಬೇಕಂದ್ರೆ ರೊಕ್ಕ ಕೊಡ್ಬೇಕಾಯ್ತದ್ರಿ ನೀವು ಅಲ್ಲತಾನ ನಾ ಸುಮ್ಮ ಸುಮ್ಮನೆ ಅವ್ನಿಗ್ಯಾಕೆ ರೊಕ್ಕ ಕೊಡಲಿ ಅಂದು ದಿನಾ ನಾನೇ ಒಯ್ದು ಹಾಕೊಂಟಪ್ಪ ಹಾಗೆ ಥೋಡೆ ಬರ್ತಾ ಬರ್ತಾ ನಮ್ಮ ಮನೆ ಬಲ್ ಕಚ್ರ ಡಬ್ಬಿ ತಂದು ಬಿಡ್ದರು ಆಗ ನಮಗೆ ತೋಲ್ ಸವ್ಲತ್ತು ಆಯಿತು ಆಗ ನಂಬಲ್ ಏನು ಕಚ್ರ ಎಲ್ಲ ಒಯ್ದು ನಾವು ಬೀಡ್ಲಾಕ ಶುರು ಮಾಡಿದೆವು ನಮ್ಮನೆ ಮುಂದೆ ಒಂದು ನಾಲೆ ಇದ್ದಿತ್ತು ನಾಲೆ ಎಂಬುದು ರಕ್ಕಸಿತ್ತು ನಮ್ಮ ನಾಲ್ಯಾಗ ಎಲ್ಲ ನೀರು ನಿಂದರ್ಲತು ಇದು ಹೀಗೆ ನಿಂತ ನೀರಿದ್ರೆ ಬ್ಯಾನಿಗಳು ಬರ್ತಾವಂತ ಖೂನ್ ಆಯಿತು ಅದು ಸಾಫ್ ಮಾಡ್ಸೋಲು ಹೋದ್ರೆ ಏನ್ರ ಆಯಿತು ನಾವರ ಇಳ್ದು ಸಾಫ್ ಮಾಡಾಕ ಬರಲ್ದು ನಾವು ಸಿ ಎಮ್ ಸಿ ಸರಿಗೆ ಹೇಳಿದೆವು ಒಂದು ವಾರದ ಬಾದ್ ಅವ್ರು ಭೀ ಬಂದರು ಸಾಫ್ ಮಾಡಾಕಂತ ನಾಲೆಯೆಲ್ಲ ಸಾಫ್ ಮಾಡಿ ಕಚ್ರ ಎಲ್ಲ ತೆಗೆದು ನಮ್ಮನೆ ಎದುರೇ ಬೀಟದ್ರು ಕುಂಪೆ ಮಾಡಿ ಅದು ಯಾವತ್ತು ಒಯ್ತಿರ ಅಂತ ಕೇಳಿದೆವು ನಾವು ಒಯ್ಯಲ್ಲರಿ ಬೇರೆರು ಬಂದು ಒಯ್ತಾರೆ ಅಂತ ಹೇಳದ್ರು ಅವ್ರು ನಾವ್ಯಾರಿಗೆ ಹೇಳಬೇಕ್ರಿ ಅಂತ ಕೇಳಿದೆ ನಾನು ಒಬ್ಬರ ಮೇಲೆ ಒಬ್ಬರು ಹಾಯ್ಕೊಳತಿರು ಒಬ್ಬರು ಭೀ ಮಾಡಾಕ ರೆಡಿ ಇದ್ದಿಲ್ಲ ಯಾರು ಭೀ ನನ್ನ ಮಾತು ಕೇಳಲ್ಲ ಹೋಗ್ಯಾರಂದು ನಮ್ಮನೆರಿಗೆ ಹೇಳ್ದೆ ನಮ್ಮನೆರು ಹೋಗಿ ನಮ್ಮಗ್ನಿಗೆ ಹೇಳಿದ್ರು ನಮ್ಮ ಹುಡುಗ ಹೋಗಿ ಆಫೀಸ್ದಾಗ ಕಂಪ್ಲೇಂಟ್ ಕೊಟ್ಟನು ಆಗ ಅವ್ರು ಬಂದು ತೆಕ್ಕೊಂಡು ಹೋದರು ಅಷ್ಟು ಸಾಮಾನು ಎಲ್ಲ ಆಜು ಬಾಜು ಕಚ್ರ ಇದ್ರೆ ಗಲೀಜು ಇರ್ತದೆ ನಮ್ಮನೆ ಬಲ್ ಗಲೀಜು ಇದ್ರೆ ಚಂದ ಇರಲ್ಲಂದು ಏಟಾಯ್ತು ಒಟ್ಟಿ ದೂರ ಬಿಡ್ಸಲಾಕ ಶುರು ಮಾಡಿದೆವು ನಾವು ಕುಡೆ ನೀರವ ಅಂದ್ರು ಭೀ ಎಡೆಕೊಮ್ಮೆ ತುಂಬ್ತೆವು ಸಾಫ್ ಮಾಡಿ ಒಬ್ಬೊಬ್ಬರು ಮೂರು ನಾಲ್ಕು ದಿನಗಳೆಲ್ಲ ಇಡ್ತಾರೆ ನಾವು ಎಡೆಕೊಮ್ಮೆ ನೀರು ಸಾಫ್ ಮಾಡ್ತೇವೆ ಈ ನೀರು ಭೀ ಚಂದ ಇಟ್ಕಮದು ತೋಲ್ ಚಂದದ ಮನೆ ಭೀ ಎಲ್ಲ ಅಂಗ್ಳೆಲ್ಲ ಚಂದ ಇಟ್ಕಬೇಕಂದ್ರೆ ಬೂಟಿನ್ ಕಾಲ್ನಿಂದ ಒಳಗೆ ಬರ್ಬಾರ್ದು ಹಾಗೆಲ್ಲ ಒಳಗೆ ತಂದ್ರೆ ಮನೆ ಗಲೀಜು ಆಯ್ತದ ಅಂಗಳ ಗಲೀಜು ಆಯ್ತದ ಈ ಗಲೀಜು ಇತ್ತುಂದ್ರೆ ಅದರ ಸರಿ ಗಲಿಜೆಲ್ಲ ಹುಳಗಳೆಲ್ಲ ಬರ್ತಾವ ಈಗ ಅದರ ಕಡೆ ನಾವು ಸಾಫ್ ಮಾಡಬೇಕಂದ್ರೆ ಬೂಟೆಲ್ಲ ಹೊರಗೆ ಇಡಬೇಕು ರೋಡಿಗೆ ಹಾಯ್ಕೊಂಡು ಓಡ್ಯಾಡ್ತಾರೆ ಹೇಲು ಹತ್ತದ ಕೆಸರು ಹತ್ತದ ಗಲೀಜಂದ್ ಬರ್ತದೆ ನಮ್ಮನೆ ಬಲ್ ನಾವು ಚಂದಿಟ್ಕೊಬೇಕಾದ್ರೆ ಉಡಿಗ್ ಹಾಕ್ಕಿ ನೀರು ಎಲ್ಲ ಹೊಡಿತೆವು ಕಚ್ರ ಎತ್ಯಾಕ್ತೆವು ಹೀಗೆ ಮಾಡ್ತಾ ಮಾಡ್ತಾ ನಾವು ಶುದ್ಧ ಇಟ್ಕೊಂಡಿದೇವೆ ನೋಡಿರಿ ಆಜು ಬಾಜುದರಿಗೆ ಭೀ ಹೇಳ್ತೆವ್ರಿ ಕ್ಲೀನಿಕ್ಕಿ ಅಂತ ಅವ್ರು ಭೀ ಕೇಳತ್ತಾರ್ರಿ ನಮ್ಮ ಬಾಜು ಆಜುದರೆಲ್ಲ ಚೊಕ್ಕ ಇಕ್ಕಲತ್ತಾರ ಅವ್ರು ಭೀ ಮಚ್ಚರ್ಗಳು ತೋಲ್ ಬರ್ತೀವು ಸಂಜಿಕೆ ಪರ್ರೀ ಒಳಗೆ ಎಲ್ಲ ಹೋಯ್ತೀವು ನಾವೀಗ ಕ್ಲೀನಿಕ್ಲತ್ತಿದೇವು ಅದರ ಕಡೆದಾಗ ಹರ್ದು ಮಚ್ಚರ್ಗಳೆಲ್ಲ ಬರಲ್ಲ ಹೊಂಟಾವ ನೀರ್ಸ್ ನೀರು ಎಲ್ಲ ಚಂದ ಇಡ್ತೇವು ನಾಲಿಗಿಂದು ಗಲಿಜಂದ ಕಚ್ರ ಎಲ್ಲ ತೆಗಿಲಾಕ ಹಚ್ಲತಿದೆವು ನಮ್ಮನೆಗಿನ ಕಚ್ರ ಎಲ್ಲ ಒಯ್ದು ದೂರ ಹಾರಿಡ್ತೇವು ನಮ್ಮನೆ ಬಲ್ ಕಚ್ರ ಇದ್ದಿಂದೆಲ್ಲ ಯಾರು ಭೀ ತೆಗಿಯಲು ಹೋದ್ರೆ ಭೀ ನಾವೇ ತೆಗ್ದು ಹಾರಿಡ್ತೇವು ಇನ್ನು ಅವರ ಸಲೆಕ ನಾವು ಇಡಲ್ಲೇವು ಹಾಗೆ ಗಲೀಜು ಎಲ್ಲ ರೋಗಗಳು ಬರ್ತಾವ ನಾವು ಹೀಗಾಗಿ ಬಚಸ್ಕೊಳತ್ತಿದೇವ್ರೀ ಗಿಡಗಳು ಹಚ್ಚದು ನಮಗೆ ಭಾಳ ಶೋಕಿ ಗಿಡ ಬೆಳ್ಸ್ತೆವೆ ನಾವು ಚಂದ ಹೂವಿನ ಗಿಡ ಆಗಲಿ ಯಾವ ಭೀ ಹಣ್ಣಿನ ಗಿಡ ಆಗಲಿ ಎಲ್ಲ ಹಚ್ತೆವು ರಜಾ ಧೂರಳಿ ಎಲ್ಲ ಹುಡ್ಕೋತೆವು ಗಾಳಿ ಚಲೋ ಬರ್ತದೆ ಗಿಡ ಬೆಳ್ಸಕಡಿಂದು ತಣ್ಣಗೆ ನೆಳ್ ಇರ್ತದೆ ಹೀಗ್ ಮಾಡಿ ಸ್ವಚ್ಚ ಇಟ್ಕೋತೇವ್ರಿ